ನೀರನ್ನು ಶುದ್ಧೀಕರಿಸಲು ನೀವು ಯಾವ ಕ್ರಮವನ್ನು ಅನುಸರಿಸುತ್ತೀರಿ ಯಾವುದಾದರೂ ಮನೆ ಮದ್ದನ್ನು ಹೇಳಿ ನಾವು ನೀರನ್ನು ಶುದ್ಧೀಕರಿಸೋದಾರೆ ನೀರನ್ನು ಬಿಸಿ ಮಾಡ್ತೇವೆ ಬಿಸಿ ಮಾಡಿ ಆ ಆರಿದ ಮೇಲೆ ಆ ನೀರನ್ನು ತಗೊಳ್ತೀವಿ ಇದು ಒಂದು ಉತ್ತಮ ಕ್ರಿಯೆಯಾಗಿರುತ್ತೆ ಮತ್ತು ಬಾವಿಯಲ್ಲಿ ನೀರು ಹಾಳಾಗಿದ್ದರೆ ಸಮುದ್ರ ಕೆರೆ ಕಟ್ಟೆಗಳಲ್ಲಿ ನೀರು ಹಾಳಾಗಿದ್ದರೆ ಬಾವಿ ನೀರು ಹಾಳಾದರೆ ಸ್ಫಟಿಕನ ಹಾಕ್ತೀವಿ ಸುಣ್ಣ ಹಾಕ್ತೀವಿ ಬ್ಲೀಚಿಂಗ್ ಪೌಡರ್ ಹಾಕಿ ನೀರನ್ನು ಶುದ್ಧೀಕರಿಸಿ ಆಮೇಲೆ ಕುಡಿಯಬೇಕಾದ್ರೆ ಆ ನೀರನ್ನು ಮತ್ತು ನಾವು ಇದ್ರಲ್ಲಿ ಹಾಕಿಬಿಟ್ಟು ಬಿಸಿ ನೀರಲ್ಲಿ ಈದ್ ಮಾಡ್ಬಿಟ್ಟು ನಾವು ಅದನ್ನು ತೊಗೊಳ್ತೀವಿ